ಕನ್ನಡ ಭಾಷೆಯಲ್ಲಿ ಮಾತನಾಡುವಾಗ ಅಥವಾ ಬರೆಯುವಾಗ ನನಗೇನು ತುಂಬ ಕಷ್ಟ ಅಂತ ಏನು ಅನ್ನಿಸ್ಲಿಲ್ಲ ಯಾಕೆಂದರೆ ನನ್ನ ಒಂದು ಮಾತೃಭಾಷೆ ಕನ್ನಡ ಆಗಿರೋದರಿಂದ ನಾನು ಏನು ಒಂದನೇ ತರಗತಿಯಿಂದ ಓದುವಾಗ್ಲಿಂದಲು ನಾನು ಕನ್ನಡ ಮೀಡಿಯಮ್ ಶಾಲೆಯಲ್ಲೆ ಓದಿರೋದು ಹಾಗಾಗಿ ನನ್ಗೆ ಎಲ್ಲು ಕನ್ನಡ ಕಷ್ಟ ಅಂತ ಏನು ಅನಿಸಿಲ್ಲ ನನಗೆ ಬೇಸಿಕ್ಕಾಗಿ ನನಗೆ ಕನ್ನಡ ಬರೆಯೋದಾಗಿರಲಿ ಅಕ್ಷರಗಳು ಒತ್ತಕ್ಷರಗಳು ಕಾಗುಣಿತ ಅದನ್ನೆಲ್ಲ ನಮ್ಮ ಶಿಕ್ಷಕರು ನನಗೆ ತುಂಬ ಚೆನ್ನಾಗೇ ಹೇಳಿಕೊಟ್ಟಿದ್ದಾರೆ ಹಂಗಾಗಿ ನನಗೆ ಬೇಸಿಕ್ಕು ಚೆನ್ನಾಗಿರೋದ್ರಿಂದ ನನ್ಗೆ ಈಗೇನು ತುಂಬಾ ಕಷ್ಟ ಅಂತ ಅನಿಸ್ತಾ ಇಲ್ಲ ನಾನು ಫಸ್ಟೂ ಒಂದನೇ ತರಗತಿಯಿಂದ ಹಿಡ್ದು ಈಗ ನಾನೇನು ಡಿಗ್ರೀ ಓದ್ತಾಯಿದ್ದೀನಿ ಅಲ್ಲಿವರ್ಗು ನಾನು ಕನ್ನಡ ಮೀಡಿಯಮ್ಮಲ್ಲೆ ಓದ್ಕೊಂಬರ್ತಾ ಇರೋದು ನಾನೆಲ್ಲು ಇಂಗ್ಲೀಷ್ ಕಾನ್ವೆಂಟ್ಗಳಲ್ಲಿ ಓದಿಲ್ಲ ಹಂಗಾಗಿ ನನಗೆ ಕನ್ನಡ ಏನು ಕಷ್ಟ ಅಂತ ಏನು ಅನಿಸಲ್ಲ ಆರಾಮವಾಗಿ ಎಂಥ ಪದವೇ ಕೊಟ್ರು ಎಂಥ ಕಷ್ಟ ಇರುವಂಥ ಪದವೇ ಕೊಟ್ರು ನಾನು ಬರಿತೀನಿ ಜೊತೆಗೆ ಓದ್ಲಿಕ್ಕು ಕೂಡ ನನ್ಗೆ ಬರುತ್ತೆ ಹಾಗಾಗಿ ನನಗೇನು ತುಂಬ ಕಷ್ಟ ಅಂತ ಏನು ಅನಿಸಲ್ಲ ಜೊತೆಗೆ ನನಗೆ ಕನ್ನಡ ಭಾಷೆ ಅಂದರೆ ನನಗೆ ತುಂಬಾ ಇಷ್ಟ ಹಾಗಂತ ಬೇರೆ ಭಾಷೆಗಳು ಕೂಡ ಇಷ್ಟವೆ ಆದ್ರೂ ನನ್ನ ಒಂದು ಮಾತೃಭಾಷೆ ಅಂತ ಹೇಳಿಬಿಟ್ಟು ನನಗೆ ಕನ್ನಡ ಭಾಷೆಯ ಮೇಲೆ ತುಂಬ ಅಭಿಮಾನ ಇದೆ ಸೊ ಹಾಗಾಗಿ ನಾನು ತುಂಬ ಇಷ್ಟಪಟ್ಟೆ ನಾನು ಕನ್ನಡ ಭಾಷೆಯನ್ನು ಮಾತಾಡ್ತೇನೆ